ಮೊದಲನೇದಾಗಿ ನಾವು ಎಡಗೈಯಿಂದ ಊಟ ಮಾಡಬಾರದು ಎಡಗೈಯಿಂದ ಊಟ ಮಾಡಿದರೆ ಅನ್ನ ಸೇರುವುದಿಲ್ಲ ಎಂದು ಪರಿಗಣಿಸಲಾಗುತ್ತದೆ ಎರಡನೇದು ಅನ್ನವನ್ನು ಚೆಲ್ಲಬಾರ್ದು ಅನ್ನ ಅನ್ನಪೂರ್ಣೇಶ್ವರಿಯಾಗಿದೆ ಹೊಟ್ಟೆ ತುಂಬುವಂತಹ ಒಂದು ಮೂಲ ಅನ್ನವನ್ನು ಯಾವತ್ತೂ ಚೆಲ್ಲಬಾರ್ದು ಚೆಲ್ಲಿದ್ರೆ ನಮಗೆ ಅನ್ನಪೂರ್ಣೇಶ್ವರಿ ಊಟ ಕೊಡೋಲ್ಲ ಅನ್ನೋ ಎನ್ನುವುದೊಂದು ಮೂಢನಂಬಿಕೆ ಇನ್ನೊಂದು ಬಂದು ಅನ್ನವನ್ನು ಯಾವತ್ತೂ ಮೆಟ್ಟಬಾರದು ಅನ್ನ ಅನ್ನಪೂರ್ಣೇಶ್ವರಿ ಎಂದು ನಾವು ಪೂಜಿಸ್ತೇವೆ ಅದಕ್ಕೆ ಅನ್ನವನ್ನು ಯಾವತ್ತೂ ಮೆಟ್ಟಬಾರದು ಮತ್ತು ಇನ್ನೊಂದು ಬಂದು ನಾವು ಊಟದ ಸಮಯದಲ್ಲಿ ನೀರನ್ನು ಮಧ್ಯೆ ಕುಡಿಯಬಾರದು ಅದು ನಮ್ಮ ಹಿರಿಯರ ಹಿರಿಯರ ಸಂಪ್ರದಾಯ ಮತ್ತು ಮೂಢನಂಬಿಕೆ ಆಗಿದೆ ಮತ್ತು ಇನ್ನೊಂದು ಬಂದು ನಮ್ಮ ಅಡಿಗೆಯ ಮಸಾಲೆ ಪದಾರ್ಥವನ್ನು ನಾವು ಖುದ್ದಾಗಿ ತಯಾರಿಸಬೇಕು ಹೊರಗಡೆಯಿಂದ ಅಥವಾ ಬೇರೆ ಅಂಗಡಿಗಳಿಂದ ತರಿ ತರಿಸಬಾರದು